ನಾವು ರೊಟ್ಟಿ ಬಿಸಿ ನೀರು ಕಾಸ್ತೀವಿ ಬಿಸಿ ನೀರು ಕಾಸಿ ಹಿಟ್ಟಿನಲ್ ಹಾಕೆಂತಿವಿ ಹಿಟ್ಟಿನಲ್ ಹಾಕೆಂದು ಮಿದ್ದು ಅದನ್ನೆಲ್ಲ ರೊಟ್ಟಿ ಬಡಿತೀವಿ ಕೈಲಿಂದಾನೆ ರೊಟ್ಟಿ ಬಡಿದು ಬಿಸಿ ಮ ಹಂಚಿನಲ್ಲಿ ಹಾಕಿ ಬಿಸಿ ಎಲ್ಲಕ್ಕೂ ಚೆನ್ನಾಗಿ ರೊಟ್ಟಿ ಮಾಡ್ತೀವ್ರಿ ರೊಟ್ಟಿ ಮಾಡಿ ರೈಸ್ ಮಾಡ್ತೀವಿ ರೈಸ್ ಮಾಡಿ ಕಾಳು ಪಲ್ಯ ಇದು ತರಕಾರಿ ಪಲ್ಯ ಎಲ್ಲ ಐಟಂ ಐಟಂ ತರಕಾರಿ ಪಲ್ಯ ಮಾಡ್ತೀವ್ರಿ ನಾವು ಎಲ್ಲ ಚೆನ್ನಾಗಿ ಅಡ್ಗೆ ಮಾಡ್ತೀವ್ರಿ ಹೋಳ್ಗಿ ಹೋಳ್ಗಿ ಮಾಡ್ತೀವ್ರಿ ಎಲ್ಲ ಅಡ್ಗೆನು ಮಾಡ್ತೀವಿ ಶಾವ್ಗೆ ಪಾಯಸ ಮಾಡ್ತೀವ್ರಿ ಬ್ಯಾ ಹಾಲು ಎಲ್ಲ ತುಪ್ಪದಾಗ ಶಾವ್ಗಿಯೆಲ್ಲ ಹುರ್ಕಂಡು ಚೆನ್ನಾಗಿ ಹಾಲ್ ಹಾಕಿ ಗೋಡಂಬಿ ದ್ರಾಕ್ಷಿ ಹಾಕಿ ಎಲ್ಲ ಚೆನ್ನಾಗಿ ಶಾವ್ಗಿ ಪಾಯಸ ಮಾಡ್ತೀವ್ರಿ ಕೆಸ್ ಇದು ಉಪ್ಪಿಟ್ಟು ರವೆ ತಂದು ಕೇಸ್ರಿ ಭಾತ್ ಮಾಡ್ತೀವ್ರಿ ಅದಕ್ಕೂ ಗೋಡಂಬಿ ದ್ರಾಕ್ಷಿ ದ್ದಾಡ ಎಲ್ಲ ಹಾಕಿ ಮಿಕ್ಸ ಬೆ ಚೆನ್ನಾಗಿ ಎಲ್ಲ ರವೆನ ಉಪ್ಪು ಚೆನ್ನಾಗಿ ಎಲ್ಲ ಉರ್ಕಂದು ಎನ್ ತುಪ್ಪದಾಗ ಚೆನ್ನಾಗಿ ಇದು ಮಾಡ್ತೀವ್ರಿ ಕಿಸ್ ಸ್ವೀಟ ಕೇಸ್ರಿ ಭಾತು ಮತ್ತು ಅವಲಕ್ಕಿ ಇದು ಸಬ್ಬಕ್ಕಿ ಪಾಯಸ ಮಾಡ್ತೀವ್ರಿ ಚೆನ್ನಾಗಿ ಎಲ್ಲ ತುಪ್ಪದಾಗ ಅವನ್ನ ಬೆ ನೆನೆ ಹಾಕಿ ಸಬ್ಬಕ್ಕಿನ ಸಕ್ಕರೆ ಹಾಕಿ ಹಾಲ್ ಹಾಕಿ ಚೆನ್ನಾಗಿ ಸಬ್ಬಕ್ಕಿ ಪಾಯಸ ಮಾಡ್ತೀವ್ರಿ ನಾವು ಚಿಕನ್ ಮಾಡ್ತೀವ್ರಿ ಚಿಕನ್ ಸಾರು ಮಾಡ್ತೀವಿ ಚೆನ್ನಾಗಿ ಅದನ್ನೆಲ್ಲ ಬೆನೆಸಿ ಉಳ್ಳಾಗಡ್ಡೆ ಟೊಮೊಟೊ ಹಸೆಕಾಯಿ ಎಲ್ಲ ಹಾಕಿ ಬೆನಸಿ ಚೆನ್ನಾಗಿ ಮಸಾಲೆ ರುಬ್ಬಿ ಎಲ್ಲ ಚೆನ್ನಾಗಿ ಹಾಕಿ ಚೆನ್ನಾಗಿ ಮಾಡ್ತೀವ್ರಿ ಚೆನ್ನಾಗಿ ಇದು ಮತ್ತು ಮಟನ್ ಬಿರ್ಯಾನಿ ಎಲ್ಲ ಮಟನ್ ಬಿರ್ಯಾನಿ ಚೆನ್ನಾಗಿ ಎಲ್ಲ ಟೊಮಟೊ ಉಳ್ಳಾಗಡ್ಡಿ ಹಸೆಕಾಯಿ ಮೆಂತ್ಯೆ ಸೊಪ್ಪು ಪುದಿನ ಮತ್ತು ಇದು ಕರಿಬೇವು ಒಂದು ಮೊಟ್ಟೆ ಹಾಕಿ ಎಲ್ಲ ಮಿಕ್ಸ್ ಚೆನ್ನಾಗಿ ಮಾಡ್ತೀವ್ರಿ ಚೆನ್ನಾಗಿ ಮಾಡಿ ಅದನ್ನ ಚೆನ್ನಾಗಿ ಬೆನ್ಸಿದ ಮೇಲೆ ಚಿಕನ್ ಹಾಕಿ ಅದಕ್ಕೆಲ್ಲ ಚೆನ್ನಾಗಿ ಮಾಡಿ ಡ್ರೈ ಮಾಡಿ ಬೇರೆ ಪಾತ್ರೆಗೆ ಅನ್ನ ಮಾಡ್ಕೊಂಡು ಅದು ಚೈ ಚೆನ್ನಾಗಿ ಡ್ರೈ ಮಾಡಿರ್ತೀವಲ್ರಿ ಆ ಪ್ರೈನ ಅದಕ್ ಹಾಕಿ ಸ್ವಲ್ಪ ತಳ ಬಿಟ್ಟು ಚೆನ್ನಾಗಿ ಇಳಿಸ್ತೀರಿ ಅದಕ್ಕೆ ಸ್ವಲ್ಪ ದಾಲ್ ಮಾಡಿದ್ರೆ ಇದು ಕೊಬ್ಬರಿ ಎಲ್ಲ ಕೊತ್ತಂಬ್ರಿ ಎಲ್ಲ ಮಿಕ್ಸಿಗೆ ಹ್ಯಾಕೆಂಡು ಒಂದು ತೊಟ್ಗ ಚಿಕನ್ ಹಾಕಿ ಬೇರೆ ದಾಲ್ ಮಾಡ್ತೀವಿ ನಾವು ತರಕಾರಿ ಕ್ಯಾರೆಟ್ ಹಲ್ವಾ ಮಾಡ್ತೀವ್ರಿ ಸಕ್ಕರೆ ಹಾಕಿ ತುಪ್ಪ ಹಾಕಿ ಕ್ಯಾರೆಟ್ ಹಲ್ವಾ ಬಿಟ್ರೊಟ್ ಹಲ್ವಾ ಮಾಡ್ತೀವ್ರಿ ಚೆನ್ನಾಗಿ ಎಲ್ಲ ತುಪ್ದಾಗ ಅದನ್ನೆಲ್ಲ ಹುರ್ದು ಕುದಿಸಿ ಚೆನ್ನಾಗಿ ತರ ಕ್ಯಾರೆಟ್ ಹಲ್ವ ಮಾಡ್ತೀವಿ ಮತ್ತು ಇದು ರೊಟ್ಟಿ ರೊಟ್ಟಿ ಸೊಪ್ಪು ಮಾಡ್ತೀವಿ ತೊಳ್ಸೋ ಸೊಪ್ಪು ಅಂತಂದು ರೋಟ್ಟಿಕ ರಾಜ್ಗಿರ ಪಲ್ಯ ಮೆಂತ್ಯೆ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು ಎಲ್ಲ ರೊಟ್ಯಾಕ ಪಲ್ಯ ರೀ ಅಡ್ಗೆ ಎನ್ ಎಲ್ಲ ಚೆನ್ನಾಗಿ ಮಾಡ್ತೀವ್ರಿ ಅಡ್ಗೆನ ಕೆಡ್ಸೊದಿಲ್ಲ ನಾವು ಎಲ್ಲವು ಸ್ವಲ್ಪ ಲೇಟ್ ಆದ್ರೆ ಆಗ್ಲಿ ನೀಟಾಗಿ ಅಡ್ಗೆ ಮಾಡ್ತೀವಿ ಮತ್ತು ಟೊಮಟ ರೈಸ್ ಮಾಡ್ತೀವಿ ತರಕಾರಿ ಪಲ್ಯದ್ರಾಗೂ ಎಲ್ಲ ಐಟಮ್ಸ್ ಪಲ್ಯ ಮಾಡ್ತೀವ್ರಿ ಒಂದು ಟೈಮ್ ಕೆಟ್ರೂ ಅದನ್ನ ಚೆಲ್ಲಿ ಬೇರೆಯದು ಮಾಡ್ತೀವ್ರಿ ಮತ್ತೆ ಮತ್ತು ಇದು ಮ ಮಜ್ಜಿಗೆ ಮೆಣ್ಸಿನ್ಕಾಯಿ ಮಾಡ್ತೀವಿ ಎಲ್ಲ ಸಂಡಿಗೆ ಹಾಕ್ತಿವಿ ನಮ್ಮ ಕೈಲಿಂದಾನೆ ಉಪ್ಪು ಜೀರ್ಗೆ ತುಂಬಿ ಬಿಸ್ಲಿಗೆ ಚೆನ್ನಾಗಿ ಒಣಸ್ಕ್ಯೆಂದು ಮಜ್ಜಿಗೆ ಮೆಣ್ಸಿನ್ಕಾಯಿ ಚಿಕನ್ ಸಾರು ಮಟನ್ ಸಾರು ಮಸ ಮಟನ್ ಪ್ರೈ ಚಿಕನ್ ಪ್ರೈ ಎಲ್ಲ ಮಾಡ್ತೀವಿ ನಾವು ಅಡ್ಗೆನ ಮತ್ತು ಹೆಸ್ರ್ ಕಾಳು ಪಲ್ಯೆ ಮಡ್ಕಿಕಾಳು ಪಲ್ಯೆ ಬಟಾಣಿ ಪಲ್ಯೆ ಕಾಳು ಅಲ್ಸಂದೆಕಾಳು ಹುರ್ಳಿಕಾಳು ಎಲ್ಲ ಐಟಮ್ಸ್ ರೊಟ್ಯಾಕ ಪಲ್ಯೆ ಚಪಾತ್ಯಾಕ ರೊಟ್ಯಾಕ ಪೂರಿ ಚಪಾತಿ ದೋಸೆ ಇಡ್ಲಿ ಸಾಂಬಾರು ಚಟ್ನಿ ಮಿರ್ಚಿ ಉಳ್ಳಾಗಡ್ಡೆ ಬಜ್ಜಿ ಖಾರ ಮಂಡಕ್ಕಿ ಎಲ್ಲ ಮಾಡ್ತೀವ್ರಿ ಸಂಡಿಗೆ ಕೊರಿತಿವಿ ಅಡ್ಗೆ ಚೆನ್ನಾಗಿ ಆಗಿಲ್ಲ ಅಡ್ಗೆ ಚೆನ್ನಾಗಿ ಸ್ವಲ್ಪ್ ಕೆಟ್ಟು ಹೋಗ್ಯತಂದ್ರೆ ಇವಾಗ ಉಣ್ಣು ಊಟ ಮಾಡೋಲ್ಲ ಅಂತಂದು ಅಡ್ಗೆನು ಚೆನ್ನಾಗಿ ಇದನ್ನ ಮಾಡ್ತೀವ್ರಿ ನಾವು ನೆಂಚ್ಯ್ಕನಕ್ಕೆ ಎನನ ಒಂದು ತತ್ತಿ ಫ್ರೈ ಮಟನ್ ಫ್ರೈ ಚಿಕನ್ ಫ್ರೈ ಎಲ್ಲ ಫ್ರೈನೂ ಎಲ್ಲ ಥರದ ಫ್ರೈ ಮಾಡ್ತೀವಿ ಅದು ಇಲ್ದಿದ್ರ ಮತ್ತೆ ಜಗಳ ಮಾಡ್ತಾರೆ ಮನ್ಯಾಗೆ ಹೆಂಗ್ ಮಾಡಿಯಿ ಅಡ್ಗೆ ಅಂತ ಅದಕ್ ಒಂದು ಸ್ವಲ್ಪ ನೆಂಚ್ಯ್ಕೊನಕ್ಕೆ ಇದ್ರೆ ಅದರಾಗೂ ನೆಂಚ್ಕೇಂದು ಆದರೂ ಉಣ್ಬೋದು ಇದು ಇಲ್ಲ ಬ್ಯಾರೆದಾದ್ರೂ ನೆಂಚ್ಕೇಂದು ಉಣ್ತಾರ ಅಂತ ಹೇಳಿ ಎಲ್ಲದಾದ್ರಾಕ ಒಂದು ಸ್ವಲ್ಪ ಚೆನ್ನಾಗಿ ಅಡ್ಗೆ ಬೇರೆ ಮಾನ್ಕಾಯಿ ಚಟ್ನ್ಯೋ ನಿಂಬೆಕಾಯಿ ಚಟ್ನ್ಯೋ ಮಜ್ಗೆ ಮೆಣ್ಸಿನ್ಕಾಯಿ ಯಾವುದೋ ಆದ್ರನ ಹುರ್ದು ಬಿಟ್ರಾತು ಅಂತೇಳಿ ಚೆನ್ನಾಗಿ ಅದಕ್ಕ ಒಂದು ನೆನ್ಚ್ಕ್ಯನಾಕ ಒಂದು ಪಲ್ಯ ಮಾಡಿ ಕೊಟ್ಬಿಡ್ತೀವಿ ಅಡ್ಗೆ ಕೆಟ್ಟು ಹೋತು ಅಂದ್ರೂ